ಹಲೋ ಹೇಳಿ ಹೌದು ಹೇಳಿ ಹಲೋ ಹಾಂ ಹೇಳಿ ಹೌದಾ ಅಲ್ಲ ಇವಾಗ ಫೆಬ್ರವರಿ ಅಲ್ಲವಾ ನೆಕ್ಸ್ಟ್ ಮಂತಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಇನ್ನು ಅವ್ರಿಗೆ ತುಂಬ ಸ್ಟಡಿ ಮಾಡೋದು ಇರುತ್ತೆ ನೀವು ಈ ಟೈಮಲ್ಲಿ ಮದುವೆಗೆಲ್ಲ ಕರ್ಕೊಂಡು ಹೋದ್ರೆ ಸುಮ್ಮನೆ ಎಕ್ಸಾಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಈಗ ಮತ್ತೆ ಇಲೆಕ್ಷನ್ ಬೇರೆ ಬರ್ತಾ ಇರೋದರಿಂದ ಎಕ್ಸಾಮ್ ಯಾವಾಗ ಫೈನಲ್ಲಾಗಿ ಅನೌನ್ಸ್ ಮಾಡ್ತಾರೆ ಅಂತ ಗೊತ್ ಗೊತ್ತಾಗೋಲ್ಲ ಅದಕ್ಕಾಗಿ ರಜೆ ಹಾಕ್ದಿದ್ರೇ ಒಳ್ಳೆಯದಿತ್ತು ಅಂತ ಅನ್ಸುತ್ತೆ ಮತ್ತೆ ಮನೇಲ್ಲಿ ಬೇರೆ ಯಾರೂ ಇರೋಲ್ವಾ ಅವ್ನನ್ನು ನೋಡಿಕೊಳ್ಲಿಕ್ಕೆ ಅಲ್ಲ ಇವಾಗ ಅವ್ನಿಗೆ ರಜೆ ಕೊಟ್ಟರೆ ಉಳ್ದ ಮಕ್ಳಿಗೂ ಅವ್ರದು ತಂದೆ ತಾಯಿ ಬಂದು ಏನಾದರೂ ಇದೆ ಅಂತೆಲ್ಲ ರಜೆ ಕೇಳ್ತಾರಾ ಹೀಗೆ ಪದೇ ಪದೇ ರಜೆ ಕೊಡ್ತಿದ್ದರೆ ನಮಗೂ ನಮ್ಮ ಹೆಡ್ ಮೇಡಮ್ ಏನಾದರೂ ಬೈತಾರೆ ಯಾಕೆ ರಜೆ ಕೊಟ್ಟಿದ್ದೀರಾ ಎಕ್ಸಾಮ್ ಟೈಮಲ್ಲಿ ನೀವು ಇನ್ನೂ ಅವ್ರಿಗೆ ವಾಪಸ್ ಇನ್ನೂ ಸ್ಟಡಿ ಮಾಡ್ಸ್ಬೇಕು ಓದಿಸಬೇಕು ಬರೆಸ್ಬೇಕು ಅದೆಲ್ಲ ಹೇಳ್ತ ಇರ್ತಾರೆ ಅದಕ್ಕಾಗಿ ನೋಡಿ ಆದಷ್ಟು ನಿಮ್ಮ ಅಂದರೆ ಮದ್ವೆಗೆ ಒಬ್ರು ಇಲ್ಲೇ ಇರ್ಲಿಕ್ಕೆ ಟ್ರೈ ಮಾಡಿ ಹೋಗ್ಲೇಬೇಕು ಅಂತಿದ್ದರೆ ಒಂದಿನ ಆದರೆ ರಜೆ ತಗೊಳ್ಬೋದು ಎರಡು ದಿನ ಅಂದರೆ ಕಷ್ಟ ಆಗುತ್ತೆ ಅಂತ

ಅದೇ ನೋಡಿ ಒಂದು ಒಂದಿನ ಆದರೆ ರಜೆ ಮಾಡಿ ಎರಡು ದಿನ ಆದರೆಲ್ಲ ಬೇಡ ರಜೆ ಸರಿ ಆಯ್ತು ಹಾಂ ಸರಿ ಸರಿ ಸರಿ